ನಮ್ಮ ಬೈಕನ್ನು ನಾವು ಸರಿಯಾದ ಸಮಯಕ್ಕೆ ರಿಪೇರಿ ಮಾಡಿಸ್ತೀವಿ ಮತ್ತು ಪ್ರತಿದಿನ ಬೈಕನ್ನು ಶುದ್ಧವಾದ ಬಟ್ಟೆಯಲ್ಲಿ ಸ್ವಚ್ಛಗೊಳಿಸ್ತೇವೆ ವಾರಕ್ಕೊಮ್ಮೆ ಬೈಕ್ ವಾಟರ್ ಸರ್ವಿಸ್ ಮಾಡಸ್ತೇವೆ ಅದರ ಜೊತೆ ಪ್ರತಿದಿನ ಬೈಕಿನ ಟಯರ್ಗಳಲ್ಲಿ ಗಾಳಿಯನ್ನು ನೋಡಿಕೊಳ್ಳುತ್ತೇವೆ ಕೆಲವು ಬಾರಿ ಬೈಕ್ನಲ್ಲಿ ಹೋಗುವಾಗ ಬಹಳ ಸುಸ್ತು ಎನ್ನಿಸುತ್ತದೆ ಕಾರಣ ಅತಿಯಾದ ಗುಂಡಿ ರಸ್ತೆಗಳು ಟ್ರಾಫಿಕ್ ಸಮಸ್ಯೆ ಉತ್ತಮ ಮೈಲೇಜ್ ನೀಡದಿರುವುದು ಸಮಸ್ಯೆ ಮತ್ತು ಸ್ನೇಹಿತರೊಂದಿಗೆ ಯಾವಾಗಾದರು ಒಮ್ಮೆ ಮೂರು ಜನ ಹೋಗುವ ಸಂದರ್ಭ ಬಂದರೆ ಸುಸ್ತು ಎನ್ನಿಸುತ್ತದೆ ದೀರ್ಘಾವಧಿ ರಸ್ತೆಯಲ್ಲಿ ತುಂಬ ದೂರ ಹೋಗುವ ಸಂದರ್ಭ ನಮಗೆ ಉತ್ಸಾಹ ತುಂಬಾ ಮುಖ್ಯವಾಗಿರುತ್ತದೆ ನಾವು ಕೆಲವೊಂದು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಮೊದಲಿಗೆ ಕಡ್ಡಾಯವಾಗಿ ತಲೆಗೆ ಹೆಲ್ಮೆಟ್ ಅಥವಾ ಟೋಪಿಯನ್ನು ಧರಿಸಬೇಕು ನಂತರ ನೀರಿನ ಬಾಟಲಿಯನ್ನು ಕಟ್ಟಿಕೊಳ್ಬೇಕು ಉತ್ತಮವಾದ ರಸ್ತೆಯಲ್ಲಿ ಹೋಗುವುದು ಸೂಕ್ತ ಬೈಕನ್ನು ಚಲಾಯಿಸುವಾಗ ಹದಿನೈದು ಇಪ್ಪತ್ತು ನಿಮಿಷ ಆದ ಮೇಲೆ ಬೈಕನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸ್ಬೇಕು ನಾವೂ ಸಹ ಐದು ನಿಮಿಷ ವಿಶ್ರಾಂತಿ ಮಾಡಬೇಕು ನಂತರ ನಮ್ಮ ಜೊತೆ ಯಾರಾದ್ರು ಬಂದಿದ್ದರೆ ಅವ್ರ ಬಗ್ಗೆಯೂ ವಿಚಾರಿಸ್ಬೇಕು ಯಾವುದೇ ಕಾರಣಕ್ಕೂ ತಲೆಗೆ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಬಾರ್ದು